ಹಲೋ ನಮಸ್ತೆ ತರಕಾರಿ ಬೇಕಿತ್ತು ರೀ ನಿಮ್ಮ ಕಡೆ ಯಾವ್ಯಾವ ತರಕಾರಿ ಅದಾವ ರೀ ಚೌಳಿಕಾಯಿ ಎಷ್ಟು ರೀ ಚೌಳಿಕಾಯಿ ಹೌದು ರೀ ಅರ್ಧ ಕೆ ಜಿಗೆ ಹಾಂ ಹೀರೆಕಾಯಿ ಎಲ್ಲ ಒಂದು ರೇಟ್ ರೀ ಹಾಂ ರೀ ನಮ್ಗೆ ಅರ್ಧ ಕೆ ಜಿ ಬದನೇಕಾಯಿ ಬೇಕಿತ್ತು ಬದನೇಕಾಯಿ ಇಲ್ಲ ರೀ ಚೌಳಿಕಾಯಿ ಹೀರೆಕಾಯಿ ಉಳ್ಳಾಗಡ್ಡಿ ಟಮೋಟಣ್ಣು ಹಾಂ ಬೆಂಡೆಕಾಯಿ ಎಲ್ಲ ಪಾವ್ ಪಾಪೊಲ್ ಕೆ ಜಿ ಬೇಕು ರೀ ಹೀರೆಕಾಯಿ ಒಂದು ಅರ್ಧ ಕೆ ಜಿ ಬೇಕು ಉಳ್ಳಾಗಡ್ಡಿ ಏನು ರೇಟ್ ರೀ ಹೌದು ರೀ ಹ್ಞೂ ಹ್ಞೂ ಹೌದು ಒಂದು ಕೆ ಜಿ ಬೇಕಿತ್ತು ಉಳ್ಳಾಗಡ್ಡಿ ಒಂದು ಕೆ ಜಿ ಹಾಂ ಹೀರೆಕಾಯಿ ಅರ್ಧ ಕೆ ಜಿ ಬೆಂಡೆಕಾಯಿ ಪಾವ್ ಕೆ ಜಿ ಚೌಳಿಕಾಯಿ ಪಾವ್ ಕೆ ಜಿ ಅಲ್ಲ ಬೆಳ್ಳುಳ್ಳಿ ಇವು ಇಲ್ಲ ರೀ ಹೌದು ರೀ ಯಾವಾಗ ತರಿಸ್ತೀರಿ ಹೌದು ರೀ ಅಲ್ಲ ಏನು ರೇಟ್ ರೀ ಹಾಂ ಒಂದು ಹದ್ನೈದು ರೂಪಾಯ್ದು ಅಲ್ಲ ಬೇಕ್ರಿ ನಾನು ಸಾಯಂಕಾಲ ಬರ್ತೀನಿ ರೀ ಹಾಂ ಸರಿ ಹಾಂ ಸರಿ ಬರ್ತೀವಿ ನಮ್ಮ ಮನೆ ಭಾಗ್ಯನಗರ ಆಯ್ತು ಹಾಂ ರೀ ಇಲ್ಲ ರೀ ನಾವು ನಮ್ಮ ತಮ್ಮಂಗೆ ಗಾಡಿ ಮೇಲೆ ಕರ್ಕೊಂಡು ಬರ್ತೀನಿ ರೀ ಸ್ಕೂಟಿ ತೊಗೊಂಡು ಬರ್ತೀವಿ ರೀ ಹಾಂ ರೀ ಹಾಂ ಸವ್ಕಾಶ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ ರೀ ಚೌಳಿಕಾಯಿ ಹಾಂ ಹಾಂ ಸರಿ ಸರ್ ತೊಗೊಂಡು ಬರ್ರಿ ಆಯ್ತು ಸ ತ್ಯಾಂಕ್ ಯು ಸರ್